ಗ್ರಾಮೀಣ ಭಾಗದಲ್ಲಿ ಕೃಷಿ ಬಹಳ ಮಹತ್ವ ಕೊಡ್ತಾರೆ ಕೃಷಿಗೆ ಹಾಗೇ ಕೃಷಿಯಲ್ಲಿ ರೈತನಿಗೆಷ್ಟು ಮಹತ್ವ ಇದೆ ಹಾಗೆ ಕೃಷಿಯಲ್ಲಿ ಕಾರ್ಮಿಕ ಕೃಷಿ ಕಾರ್ಮಿಕರಿಗೂ ಅಷ್ಟೇ ಮರ್ಯಾದೆ ಹಾಗೂ ಮಹತ್ವ ನಾವು ಕೊಡ್ತೀವಿ ಏಕೆಂದ್ರೆ ಕೃಷಿ ಕಾರ್ಮಿಕರಿಲ್ಲದೆ ಯಾವುದೇ ರೈತನೂ ಒಳ್ಳೆ ಬೆಳೆಯನ್ನು ತೆಗೆಯಲು ಆಗುವುದಿಲ್ಲ ಏಕೆ ಕೃಷಿ ಕಾರ್ಮಿಕರು ನಮಗೆ ಕೃಷಿಯಲ್ಲಿ ಸಹಾಯ ಮಾಡುತ್ತಾರೆ ಕಳೆಯನ್ನು ತೆಗೆಯುತ್ತಾರೆ ಹಾಗೇ ಎಲ್ಲ ರೀತಿಯ ಕೃಷಿಯನ್ನು ತಗೊಂಡು ಬೆಳೆ ಬಂದ ಮೇಲೆ ಫಸಲನ್ನು ತಗೊಂಡೋಗೋದಕ್ಕೆ ಹಾಗೂ ಬಿತ್ತುವುದಕ್ಕೆ ಎಲ್ಲದಕ್ಕೂ ಅವರು ನಮಗೆ ಸಹಾಯ ಮಾಡುತ್ತಾರೆ ಕೃಷಿ ಕಾರ್ಮಿ ಕಾರ್ಮಿಕರು ಆದರೆ ಈಗ ಗ್ರಾಮೀಣ ಭಾಗ ಭಾಗದಲ್ಲಿ ಒಳ್ಳೆಯ ಕಾರ್ಮಿಕರು ಸಿಗುವುದೇ ಬಹಳ ಅಪರೂಪ ಏಕೆಂದ್ರೆ ಹತ್ತು ಹದಿನೈದು ವರ್ಷದಿಂದ ಮಾಡಿರೋರಾದರೆ ಅವರಿಗೆ ಅದರ ಬಗ್ಗೆ ಒಂದು ಗುಣಮಟ್ ಗುಣಮಟ್ಟ ಆಗಿರ್ಬೋದು ಆ ಕೃಷಿಯ ಬಗ್ಗೆ ಅವರಿಗೆ ತಿಳುವಳಿಕೆ ಬಹಳ ಇರುತ್ತೆ ಆದರೆ ಈಗ ಈಗ ಈಗ ಕಾರ್ಮಿಕರು ಅವರಿಗೆ ಅಷ್ಟು ಅನುಭವ ಇರುವುದಿಲ್ಲ ಅನುಭವ ಕಮ್ಮಿ ಇದ್ದಾಗ ಅದರ ಬಗ್ಗೆ ಅವರಿಗೆ ಅದರ ಕೃಷಿಯ ಬಗ್ಗೆ ಮಹತ್ವನೂ ಅವರಿಗೆ ತಿಳಿಯೋದಿಲ್ಲ ಅವರೇನು ದುಡ್ಡಿಗೋಸ್ಕರ ಕೆಲಸ ಮಾಡ್ಬಹುದು ಆದರೆ ಬಹಳ ವರ್ಷದಿಂದ ಮಾಡಿರುವ ಕಾರ್ಮಿಕರು ಅವರ ಕೈಕೆಲಸ ಅವರ ಸಮಯಪ್ರಜ್ಞೆ ಬಹಳ ಚೆನ್ನಾಗಿರುತ್ತೆ ಅವರು ಮಾಡುವ ಕೆಲಸ ಬಹಳ ಚುರುಕುತನದಿಂದ ಮಾಡ್ತಾರೆ ಹಾಗೇ ಅವರಿಗೆ ಇಂಥ ಕೃಷಿಗೆ ಇದೇ ಹಾಕಬೇಕು ಇಂಥ ಕೃಷಿಗೆ ಹೀಗೆ ನಾವು ನೋಡಿಕೊಳ್ಳಬೇಕು ಇಷ್ಟೇ ದಿನದಲ್ಲಿ ಈ ಕೆಲಸ ಮಾಡಬೇಕು ಅನ್ನೋ ತಿಳುವಳಿಕೆ ಅವರಿಗೆ ಬಹಳ ಚೆನ್ನಾಗಿ ಇರುತ್ತದೆ ಆದರೆ ಅವರನ್ನು ಉಳಿಸಿಕೊಳ್ಳುವುದು ತುಂಬ ಕಷ್ಟ ಏಕೆಂದರೆ ಈಗ ಮಳೆ ಕಮ್ಮಿ ಇರುವ ಭಾಗಗಳಲ್ಲಿ ಅವರನ್ನು ಉಳಿಸಿಕೊಳ್ಳುವುದು ತುಂಬ ಕಷ್ಟ ಏಕೆಂದರೆ ಅವರು ಕೃಷಿ ಕಾರ್ಮಿಕರು ಯಾವಾಗಲೂ ದುಡ್ಡಿನ ಮೇಲೆ ಅವಲಂಬನೆ ಆಗಿರ್ತಾರೆ ಮಳೆಯಿಲ್ಲದ ಟೈ ಟೈಮಲ್ಲಿ ಅವರು ಪಾಪ ದೈನನಿತ್ಯ ಜೀವನ ಹೇಗೆ ನಡೆಸಬೇಕು ಅವರು ನಗರ ಕಡೆಗೆ ಹೊರಟಾಗ ಅವರನ್ನು ಉಳಿಸಿಕೊಳ್ಳುವುದು ತುಂಬ ಕಷ್ಟ ಎಂದು ಹೇಳಬಹುದು ಆಗ ನಾವು ಅವರಿಗೆ ಕೊಡುವ ಕೂಲಿಯನ್ನು ಜಾಸ್ತಿ ಮಾಡಬೇಕಾಗುತ್ತೆ ಕೂಲಿ ಜಾಸ್ತಿ ಮಾಡಿದಾಗ ಅವರು ಏನು ಮಾಡ್ತಾರೆ ಅವರು ಈ ಅವರನ್ನು ಉಳಿಸ್ಕೋಬಹುದು ನಾವು ಕೂಲಿ ಕಮ್ಮಿ ಇದ್ದಾಗ ಅವರು ಬರುವುದಕ್ಕೆ ಒಪ್ಪುವುದಿಲ್ಲ ಹಾಗೇ ಅವರು ಒಳ್ಳೆ ಕಾರ್ಮಿಕರನ್ನು ನಾವು ಕಳೆದುಕೊಂಡರೆ ಇಲ್ಲಿ ನಮ್ಮ ಕೃಷಿ ಹಾಳಾಗುವುದು ನಿಶ್ಚಿತ ಎಂದೇ ಹೇಳಬಹುದು ಹಾಗಾಗಿ ನಾವು ಕೃಷಿಕರ ಭತ್ಯೆಯನ್ನು ಜಾಸ್ತಿ ಮಾಡಬೇಕು ಆದರೆ ಈಗ ಇರುವ ಭತ್ಯೆ ಒಂದು ದಿನಕ್ಕೆ ಹೆಣ್ಣು ಆಳಿಗೆ ಮುನ್ನೂರಾದರೆ ಗಂಡು ಆಳಿಗೆ ನಾನ್ನೂರು ಕೊಡ್ತಾರೆ ಅದು ಜಿಲ್ಲೆಯಿಂದ ಜಿಲ್ಲೆಗೆ ಬೇರೆ ಬೇರೆ ಆಗಿ ಅದು ಏನು ಕೃಷಿದು ದಿನಗೂಲಿ ಕಾರ್ಮಿಕರಿಗೆ ಕೊಡುವ ಧನ ಬೇರೆನೇ ಇದೆ ಅಂತ ಹೇಳ್ಬಹುದು ಆದರೆ ಕೃಷಿ ಕಾರ್ಮಿಕರಲ್ಲಿ ಅನುಭವ ಇರುವವರನ್ನು ನಾವು ಉಳಿಸಿಕೊಂಡರೆ ನಮ್ಮ ಬೆಳೆ ನಮಗೆ ಒಳ್ಳೆ ರೀತಿಯಾಗಿ ಕೈಗೆ ಸಿಗುತ್ತೆ ಅದಕ್ಕೆ ಒಳ್ಳೆ ಪ್ರತಿಫಲನೂ ಸಿಗುತ್ತೆ ಅಂತ ಹೇಳಬಹುದು ಅನುಭವ ಇದ್ದವರು ತಿಳುವಳಿಕೆ ಇದ್ದವರು ಹೇಳಿದ್ದನ್ನು ಕೇಳುವುದರಲ್ಲಿ ಯಾವುದೇ ರೀತಿಯ ತಪ್ಪು ಇರುವುದಿಲ್ಲ ಎಂದು ಹೇಳಬಹದು